ಶಿಕ್ಷಣ ವ್ಯವಸ್ಥೆ ಬಗ್ಗೆ ನಿಮ್ಮ ಬ ಅಭಿಪ್ರಾಯವೇನು ಅಂತ ಕೇಳ್ತಾ ಇದೀರ ಇವಾಗಿನ ಕಾಲದಲ್ಲಿ ಈ ಶಿಕ್ಷಣ ವ್ಯವಸ್ಥೆ ಇನ್ನೂ ತುಂಬ ಮುಂದುವರಿಬೇಕಾಗಿದೆ ಮುಂದುವರಿಬೇಕು ಯಾಕಂದರೆ ಬರೀ ಪಠ್ಯಪುಸ್ತಕಗಳನ್ನು ಓದಿ ಬಿಟ್ಟು ನಮಗೆ ಒಂದು ಕಡೆ ಹೋಗಿ ಕೆಲಸ ಮಾಡೋದು ಆಗಲೀ ಮಾಡೋಕ್ ಆಗೋಲ್ಲ ಇನ್ನು ನಾವು ಯಾವ್ದೇ ಮಕ್ಕಳಿಗೆ ಇವಾಗಿಂದಲೇ ಪ್ರಾಕ್ಟಿಕಲ್ಲಾಗಿ ಇದು ಪ್ರಯೋಗಾತ್ಮಕವಾದ ಶಿಕ್ಷಣವನ್ನು ಕೊಟ್ಟರೆ ಅವ್ರಿಗೆ ಮುಂದಿನ ಜೀವನದಲ್ಲಿ ತುಂಬ ಉಜ್ವಲವಾದ ಜೀವನ ಸಿಗುತ್ತೆ ಅಂತ ನಾನು ಅನ್ಕೊತಿನಿ ಆದಷ್ಟು ಪಠ್ಯಪುಸ್ತಕಗಳನ್ನ ಓದಿಸ್ಬೇಕು ಅದರ ಜೊತೆನೇ ಪ್ರಾಯೋಗಿಕವಾಗಿ ಹೇಗಾಗುತ್ತೆ ಇದು ಈ ಯಾವ್ದನ್ನು ಯಾವ ರೀತಿ ಮಾಡಿದರೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಪ್ರಾಯೋಗಿಕವಾಗಿ ತಿಳ್ಸಿ ತಿಳಿಸೋದು ತುಂಬ ಮುಖ್ಯ ಆಗುತ್ತೆ ಇವಾಗಿನ ಕಾಲದಲ್ಲಿ ನಾವು ಮಕ್ಕಳಿಗೆ ಪಠ್ಯಪುಸ್ತಕದಲ್ಲಿ ಓದಿರೋದಕ್ಕಿಂತ ಅವರು ಪ್ರಾಯೋಗಿಕವಾಗಿ ಏನು ಮಾಡಿರ್ತಾರಲ್ಲಾ ಅದು ತುಂಬ ಪ್ರಾಯೋಗಿಕವಾಗಿ ಏನು ಮಾಡಿರ್ತಾರಲ್ಲ ಅದು ತೊ ಅವರಿಗೆ ತುಂಬ ನೆನಪಿನ ಶಕ್ತಿ ನೆನಪಲ್ಲಿ ಉಳಿಯುತ್ತೆ ಪಠ್ಯಪುಸ್ತಕಗಳು ಓದಿರೋದಕ್ಕಿಂತ ಹೆಚ್ಚಾಗಿ ತುಂಬ ಇದು ನಮ್ಮ ಕರ್ನಾಟಕದಲ್ಲಿ ಎಜುಕೇಶನ್ ಇನ್ನೂ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಬೇಕು ಅಂದರೆ ಪ್ರಾಯೋಗಿಕ ಶಿಕ್ಷಣಕ್ಕೆ ತುಂಬ ಒತ್ತು ಕೊಡಬೇಕು ಅಂತ ನಾನು ಅನ್ಕೊತಿನಿ ಇನ್ನೂ ಗ್ರಾಮೀಣ ವಿಭಾಗದಲ್ಲಿ ಶಿಕ್ಷಣ ಗ್ರಾಮೀಣ ವಿಭಾಗದಲ್ಲಿ ಶಿಕ್ಷಣವನ್ನು ಹೇಗೆ ಸುಧಾ ಸುಧಾರಿಸಲು ಸರ್ಕಾರವೇನು ಕ್ರಮ ಕೈಗೊಂಡಿರೋದ್ ಕೈಗೊಂಡಿದೆ ಅಂದರೆ ಮೊದಲಾಗಿದ್ರೆ ಗ್ರಾಮೀಣ ವಿಭಾಗದಲ್ಲಿ ಸ್ಕೂಲೇ ಬೇಡ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿರ್ಲಿಲ್ಲ ಕೆಲಸ ಮಾಡಲಿ ಸ್ಕೂ ಓದಿದರೆ ಏನು ಬರುತ್ತೆ ಓದಿದರೆ ಏನು ದುಡಿಬಲ್ಲರು ಎಷ್ಟು ದುಡಿಬಲ್ಲರು ಅಂತ ಎಲ್ಲ ಹೇಳ್ತಾ ಇದ್ದರು ಬ ಆದರೆ ಇವಾಗಿನ ಕಾಲದಲ್ಲಿ ಮಕ್ಕಳನ್ನ ಸ್ಕೂಲಿಗೊ ಸ್ಕೂಲಿಗೆ ತರೋದಕೋಸ್ಕರ ಸರ್ಕಾರ ಅನ್ನ ವ್ಯ ಅನ್ನಭಾಗ್ಯ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿದೆ ಸ್ಕೂಲುಗಳಲ್ಲಿ ಮತ್ತು ಮಧ್ಯಾಹ್ನ ಹಾಲ್ಗ ಹಾಲನ್ನು ಕೂಡ ಕೊಡ್ತಾರೆ ಆಟ ಮಕ್ಕಳನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ಆಟಗಳನ್ನು ಕೂಡ ಆಡಿಸ್ತಾ ಇದ್ದಾರೆ ಕ್ರೀಡಾ ಪ ಕ್ರೀಡೆಗೂ ಕೂಡ ಹೆಚ್ಚು ಒತ್ತುಗಳನ್ನು ಕೊಡ್ತಾರೆ ಸಹ ಮಕ್ಕಳು ಸ್ಕೂಲಿಗೆ ಜಾಸ್ತಿ ಬರಲಿ ಅಂತ ಹೇಳಿಬಿಟ್ಟು ಇದೆಲ್ಲ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅದೇ ರೀತಿ ನಮ್ಮ ಇವಾಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಾಯೋಗಿಕವಾಗಿ ಪ್ರಯೋಗ ಮಾಡಿಬಿಟ್ಟು ತೊ ಈ ತೋರಿಸೋದ್ರಿಂದ ಮಕ್ಕಳು ಇನ್ನು ಕೂಡ ಬರ್ತಾರೆ ಅಂತ ನಾನು ಅನ್ಕೊತಿನಿ ಇದು ನನ್ನ ಅಭಿಪ್ರಾಯ ಪಠ್ಯಪುಸ್ತಕಗಳು ಓದಬೇಕು ಓದಿ ಎಷ್ಟು ಓದುತ್ತೀವೊ ನಮ್ಗೆ ಅಷ್ಟು ನಾಲೆಜ್ ಬರುತ್ತೆ ಅಂತ ಹೇಳ್ತಾರೆ ಆದರೆ ನಾ ನನ್ನ ನಾನು ಅನ್ಕೊಂಡಿರೋದು ನನ್ಗೆ ಆಗಿರೋ ಅನುಭವದ ಪ್ರಕಾರ ನಾವು ಎಷ್ಟು ಪ್ರಯೋಗಾತ್ಮಕವಾಗಿ ಅದನ್ನು ಕಲೀತಾ ಹೋಗ್ತೀವಿ ಅದು ನಮಗ್ ಜೀವನ ಪೂರ್ತಿ ಜೀವನ ಇಡೀ ತುಂಬ ಹ ಸಹಾಯ ಆಗುತ್ತೆ ಅಂತ ನಾನು ನಂಬಿದೀನಿ ಆದಷ್ಟು ಸರ್ಕಾರ ಇದನ್ನು ಪ್ರಯೋಗಾತ್ಮಕವಾಗಿ ಮಕ್ಕಳಿಗೆ ಓದ್ಸೋದು ಬ ಓದಿಸೋದನ್ನ ಮಾಡಿದರೆ ಇನ್ನೂ ಮಕ್ಕಳು ಇನ್ನೂ ತುಂಬ ಚುರುಕು ಆಗ್ತಾರೆ ತುಂಬ ಕಲೀತಾರೆ ತುಂಬ ಓದೋದ್ರ್ ಕಡೆ ಕಾನ್ಸಂಟ್ರೆಟ್ ಮಾಡ್ತಾರೆ ಅಂತ ನಾನು ಅನ್ಕೊತಿನಿ ಹಾಗಾಗಿ ಪ್ರಯೋಗಾತ್ಮಕ ಶಿಕ್ಷಣವೇ ತುಂಬ ಒಳ್ಳೇದು ನನ್ನ ಪ್ರಕಾರ ಪಠ್ಯ ಪುಸ್ತಕಗಳು ಇವತ್ತು ಒಂದು ಬರುತ್ತೆ ನಾಳೆ ಒಂದು ಬರುತ್ತೆ ಚೇಂಜ್ ಆಗ್ತಾನೇ ಇರುತ್ತೆ ಹಾಗಂತ ಅದು ಎಲ್ಲ ಎಲ್ಲ ಕಾಲಕ್ಕೂ ಒಂದೇ ಬುಕ್ ಇರೋಲ್ಲ ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ಪ್ರಯೋಗಾತ್ಮಕ ಶಿಕ್ಷಣ ಕೊಟ್ಟರೆ ಈ ಇವಾಗಿನ ಸಿಚುವೇಷನಲ್ಲಿ ಇವಾಗಿನ ಪ್ರೆಸೆಂಟ್ ಇದ್ರಲ್ಲಿ ಏನು ಇದೆ ಅದನ್ನು ಆ ರೀತಿ ಪಠ್ಯಪುಸ್ತಕಗಳನ್ನು ಮಾಡಬೇಕು ಅಂತ ನಾನು ಅನ್ಕೊತಿನಿ ಹಳೆ ಪಠ್ಯಪುಸ್ತಕಗಳೇ ಇವಾಗ ಮುಂದಿನ ಜೀವನ್ದಲ್ಲಿ ಬರೋದಿಲ್ಲ ಇವಾಗ ಎಲ್ಲ ಕೂಡ ಅಪ್ಡೇಟ್ ಆಗಿದೆ ಹಾಗಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆ ಕೂಡ ಅಪ್ಡೇಟ್ ಆಗ್ಬೇಕೆಂದು ನಾನು ನನ್ನ ಅಭಿಪ್ರಾಯ ನಾ ನನ್ನ ನನ್ನ ಅಭಿಪ್ರಾಯ ಇದು ಗ್ರಾಮೀಣ ವಿಭಾಗದಲ್ಲಿ ತುಂಬ ಒತ್ತು ಕೊಡಬೇಕು ಬರೀ ಸಿಟಿ ಸಿಟಿ ಮಕ್ಕಳು ಒಂದೇ ಬೆಳೆಯೋದಲ್ಲ ಗ್ರಾಮೀಣ ವ ಗ್ರಾಮೀಣ ವಿಭಾಗದಲ್ಲಿ ಎಲ್ಲರಹತ್ರನೂ ದುಡ್ಡಿರೋಲ್ಲ ಎಲ್ಲರೂ ದೊಡ್ಡ ದೊಡ್ಡ ಸ್ಕೂಲುಗಳಿಗೆ ದೊಡ್ಡ ದೊಡ್ಡ ಶಾಲೆ ಶಿಕ್ಷಣ ಸಂಸ್ಥೆಗಳಿಗೆ ಕಳ್ಸೋಕಾಗಲ್ಲ ಹಾಗಾಗಿ ಗ್ರಾಮೀಣ ವಿಭಾಗದಲ್ಲಿ ಸರ್ಕಾರಿ ಶಾಲೆಗಳನ್ನೇ ಅಂತ ಪ್ರಯೋಗಾತ್ಮಕ ಶಾಲೆಗಳನ್ನಾಗಿ ಮಾಡಬೇಕು ಮಕ್ಕಳನ್ನ ತುಂಬ ಸರ್ಕಾರಿ ಶಾಲೆಗಳಿಗೆ ಅತ್ತ ಒಲವು ಮಾಡೋಥರ ನೀವು ಸರ್ಕಾರ ಮಾಡಬೇಕು ಅಂತ ನಾನು ಅನ್ಕೊತಿನಿ